ಹಲೋ ಮೊಬೈಲ್ ಶಾಪ್ನವ್ರ ಏನು ರೀ ಹೌದು ರೀ ನಾವು ಕಸ್ಟಮರ್ ರೀ ನಮ್ಗೆ ಒಂದು ಮೊಬೈಲ್ ತಗೊಬೇಕಿತ್ತು ರೀ ಅದೇ ರೀ ಇವಾಗೆಲ್ಲ ಈಗ ಟ್ರೆಂಡ್ ಅದಾವಲ್ಲ ರೀ ಇವಾಗ ಇದು ಏನದು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾರಲ್ಲ ರೀ ಆ ಥರ ಅಂದರೆ ಈಗಿನ ಕಾಲಕ್ಕ ಸೊಲ್ಪ ಚೆನ್ನಾಗಿರ್ಬೇಕು ರೀ ಅಣ್ಗು ಇದರಕ್ಕ ಅನುಗುಣವಾಗಿ ಒಂದು ಯಾವ್ದಾರ ಬೇಕು ರೀ ಹ್ಞೂ ಹೇಳ್ ರೀ ಹಾಂ ಹ್ಞೂ ರೀ ನನ್ನ ಬಜೆಟ್ ಒಂದು ಇಪ್ಪತ್ತು ಸಾವಿರ ಐತೆ ನೋಡ್ರಿ

ಅವ ಅಷ್ಟ್ರಾಗ ಯಾವ್ದು ಚಂದ ಬರತ್ತೆ ರೀ ಅಂದರೆ ಬ್ಯಾಟ್ರೀನು ತಡಿಬೇಕು ಆಮೇಲೆ ಚೆನ್ನಾಗಿ ಬರಬೇಕು ಸ್ಟ್ರಕ್ ಗೀಕ್ ಆಗ್ಬಾರದು

ಹಾಂ ಹಾಂ

ಹಾಂ ಹಾಂ ಹಾಂ ಹ್ಞೂ ರೀ

ಹೌದೇನು ರೀ ಈಗ ಈ ಫೈವ್ ಜಿಗೆ ಮತ್ತು ಈ ಫೋರ್ ಜಿಗೆ ಏನು ಡಿಫ್ರೆನ್ಸ್ ರೀ ಅಂದ್ರ ಇವಾಗ ನಾವು ನಾನು ಫೈವ್ ಜಿನೇ ತಗಳ್ತೀವಿ ರೀ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದು ಹೌದು ಹಾಂ ಹೌದು

ಓ ಹಂಗೆ ಏನು ರೀ ಅದು ಅದೆ ರೀ ಇವಾಗ ಒಂದು ಯಾವುದಾರು ಚೆನ್ನಾಗಿರೋದು ಹಾಂ

ಹ್ಞೂ ಆಯ್ತು ರೀ ಆಯ್ತು ರೀ ಹ್ಞೂ ತ್ಯಾಂಕ್ಸ್ ರೀ ತ್ಯಾಂಕ್ಸ್